ನಮ್ಮ ಊರಿನಲ್ಲಂತೂ ಹುಬ್ಳಿ ಹುಬ್ಳಿ ಅಂದ ಮೇಲೆ ನೆನಪಾಗೋದೆ ಪಷ್ಟಿಗೆ ನೆನಪಾಗೋದೆ ಸಿದ್ದಾರ ಮಠ ಉಣ್ಕಲ್ಕೆರೆ ಮತ್ತು ಸಗ್ ಜಕ್ಣಾಚಾರಿ ಕೆತ್ತಿರುವಂಥ ಕಲ್ಲಿನ ಸ್ ಮೂರ್ತಿಗಳು ಭಾಳ ನೆನಪಾಗ್ತೈತಿ ಅದರಲ್ಲೂ ಸಿದ್ದಾರಮಠ ಸಿದ್ದಾರಮಠದ ಮಟ್ಟಿಗೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ಆ ಅಜ್ಜನ ನೋಡ ನೋಡಕ್ಕ ಹೋಗ್ಬೇಕಂದ್ರೆ ಒಂದು ಪುಣ್ಯ ಮಾಡಿರ್ಬೇಕು ಆ ಪುಣ್ಯ ಮಾಡಿರ್ಬೇಕು ಅವಾಗ ಅದು ಅದರಲ್ಲೂ ಅಜ್ಜನ ವಾರ ಸೋಮವಾರ ಸೋಮವಾರ ಅಂದರೆ ಎಲ್ಲರಿಗೂ ಶುಭ ದಿನ ಅಂತ ಹೇಳ್ತಾರಿಲ್ಲಿ ಹುಬ್ಳಿಯೊಳ್ಗೆ ಎಲ್ಲರಿಗೂ ಹುಬ್ಳಿಯೊಳ್ಗಂತಲ್ಲ ಎಲ್ಲರೂ ಹಾಂ ಸೋಮ್ವಾರಂತಂದು ಬಂದ ತಕ್ಷಣ ನೆನಪಾಗೋದೇ ಹಾಂ ಸಿದ್ದಾರ್ಮಠಕ್ಕೆ ಹೋಗಬೇಕಪ್ಪ ಅಂತ ಮನಸ್ಸಿಗೆ ತೃಪ್ತಿ ನೆಮ್ಮದಿ ಸಿಗುವಂಥ ಸ್ಥಳ ಅಂದರೆ ಸಿದ್ದಾರಮಠ ಆ ಸಿದ್ದಾರ್ಮಮಠಕ್ಕೆ ಹೋದಮೇಲೆ ಅಜ್ಜನ ದರ್ಶನ ಆ ಅಜ್ಜನ ದರ್ಶನ ಪಡೆದ ಮೇಲಂತೂ ಇನ್ನೂ ಖುಷಿ ಖುಷಿಯಾದ್ನನ ಅಲ್ಲಿ ಅಜ್ಜನ ದರ್ಶನ ಪಡ್ದಾದ ಮೇಲೆ ಇನ್ನೂ ಅಲ್ಲಿ ಇರುವಂತಹ ನದಿ ಗಿದಿ ನೋಡ್ಕೊತ ಟೈಮ್ ಸ್ಪೆಂಡ್ ಮಾಡಿದಾಗ ಆಮೇಲೆ ಮತ್ತೆ ಹೋಗಿ ಊಟಕ್ಕೆ ಊಟಕ್ಕೆ ಪಾಳೆ ಹಚ್ಚೋದು ಅಲ್ಲಿ ಊಟ ಏನೇನು ಕೊಡ್ತಾರಂದ್ರೆ ಸೋಮ್ವಾರದ ದಿವಸ ಹುಗ್ಗಿ ಮತ್ತು ಅನ್ನ ಸಾರು ಎಲ್ಲ ಥರದ ಕಾಯಿ ಪಲ್ಯಗಳನ್ನು ಕೊಯ್ದು ಹಾಕಿ ಮಾಡಿರುವಂಥ ತರಕಾರಿ ಪಲ್ಯ ಅದನ್ನಂತೂ ತಿನ್ನೋಕಂತೂ ಭಾರಿ ಅಲ್ಲಿರೋ ವಿಶೇಷತೆ ಏನಂತಂದ್ರೆ ಸಾಂಬಾರ್ ಅಜ್ಜನ ಸಾರು ಕುಡಿಬೇಕು ದೇಶಕ್ಕೆಲ್ಲ ಸಾರು ಅಂದ್ರೆ ಇಷ್ಟ ಅನ್ನೋ ರೀತಿಯೊಳ್ಗೆ ಅಲ್ಲಿ ಬರೆದಿರೋವಂತಹ ವ್ಯಾಕ್ಯಗಳು ಅದಂತೂ ಭಾಳ ಹೋದಾಗಂತೂ ಮನ್ಸಿಗೆ ಸಮಾಧಾನ ಅನಿಸ್ತೈತಿ ಓದಿದ ತಕ್ಷಣ ಖುಷಿಯಾಗ್ತೈತಿ ಯಾಕಂದ್ರೆ ಅಲ್ಲಿ ಊಟ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಲೈನ್ಗಳನ್ನ ನೋಡಿದ ತಕ್ಷಣ ಓ ಹೌದಲ್ಲವಾ ಇದು ನಿಜಾ ಅಲ್ಲವಾ ಅಂತ ಅನ್ಸೋದೇ ನಮ್ಗೆ ನಿಜ ಅನಿಸ್ತೈತಿ ಅದರಿಂದ ಅಲ್ಲಿ ಊಟ ಮುಗಿಸಿ ಬಂದ ತಕ್ಷಣ ಹೊರಗಡೆ ಬಂದ ತಕ್ಷಣ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಲ್ಲಿರೋ ಸ್ವಾಮೀಜಿಗಳು ನಮ್ಗೆ ಕರೀತಾರೆ ಬನ್ರಿ ಇಲ್ಲಿ ಹಂಗ್ ಕುತ್ಕೊಬೇಡ್ರಿ ಬನ್ರಿ ಇಲ್ಲಿ ಇದನ್ನು ಮಾಡಿರಿ ಅಜ್ಜನ ಸೇವೆ ಮಾಡಿರಿ ಅಂತ ಹೇಳೋದು ಅದು ಅಂತೂ ತುಂಬ ಖುಷಿ ಅಯ್ಯೋ ಏನೋ ಒಂದು ಪುಣ್ಯ ಮಾಡಿದೀವಪ್ಪ ನಾವಂತೂ ಅಜ್ಜಂದು ಈ ಸೇವೆ ಮಾಡಕಂತಂದು ಖುಷಿಯಾಗ್ತೈತಿ ಅಲ್ಲಿ ಹೋಗಿ ಎಲ್ಲನೂ ದರ್ಶನ ಪಡೆದು ಮತ್ತು ಪಡ್ದಾದ್ಮೇಲೆ ಅಜ್ಜನ ದರ್ಶಸನ ಪಡ್ದಾದಮೇಲೆ ಆಶೀರ್ವಾದ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ಅಲ್ಲಿ ಅಂತೂ ಮುಖ್ಯವಾದುದ್ದಂದ್ರೆ ಅಜ್ಜನ ಆಶೀರ್ವಾದ ಅದನ್ನು ಪಡ್ದಾದಮೇಲೆ ತುಮ್ ಭಾಳ ಅಂದರೆ ಭಾಳ ಖುಷಿಯಾಗ್ತೈತಿ ಅದು ಮುಗಿದಾದಮೇಲೆ ಎಲ್ಲ ಟೂರಿಸ್ಟ್ಗಳು ಏನಾದರೂ ಒಂದು ಸರ್ತಿ ವಿಝಿಟ್ ಮಾಡಿದ್ರೆ ಹುಬ್ಳಿ ಧಾರ್ವಾಡ ಈ ಕಡೆಗೆ ಎಲ್ಲ ಸುತ್ತಮುತ್ತ ಏನಾದರೂ ವಿಝಿಟ್ ಮಾಡಿದ್ರೆ ಭಾಳ ಮೇಯ್ನಾಗಿ ಹೋಗ್ಬೇಕು ಅಂತಂದ್ರೆ ದೇವಸ್ಥಾನ್ಗಳಿಗೆ ಎಕ್ಸ್ಪೆಶಲಿ ದೇವಸ್ಥಾನಕ್ಕೆ ಹೋಗಬೇಕಂತಂತ ಅನ್ಸಿದ್ರೆ ಎಲ್ಲರೂ ಪಸ್ಟ್ ಬರೋದೆ ಸಿದ್ಧಾರ್ಮಠಕ್ಕೆ ಸಿದ್ಧಾರ ಮಠ ಸಿದ್ಧಾರ ಮಠ ಅಂತಂದ ತಕ್ಷಣ ನೆನಪಾಗೋದೆ ಸಿದ್ಧಾರೂಢ ಅಜ್ಜ ಆ ಅಜ್ಜನ ಆಶೀರ್ವಾದ ಪಡೆದ್ರೆ ಸಾಕಂತ್ಹೇಳಿ ಅಷ್ಟು ಸುತ್ತಮುತ್ತ ಜನ ಹಳ್ಳಿ ಹಳ್ಳಿಗಳಿಂದ ಸಿಟಿ ಎಲ್ಲ ಜನರು ಎಲ್ಲ ಸುತ್ತಮುತ್ತ ಜನರು ಬಂದು ಅಜ್ಜನ ಆಶೀರ್ವಾದ ಪಡಿತಾರ ಅದರಲ್ಲೂ ಅಜ್ಜನ ಆಶೀರ್ವಾದ ಪಡೆದ ತಕ್ಷಣ ಹೋದ ಪಡೆದು ಹೋಗಿ ಆ ಅಜ್ಜನ ಆಶೀರ್ವಾದ ಪಡ್ದ ತಕ್ಷಣ ಹೋಗಿ ಅಂದುಕೊಂಡಿರೋ ಕೆಲಸ ಆತಂತಂದ್ರೆ ಅಂತೂ ಮುಗೀತು ಆ ಅಜ್ಜನ ಬಿಡೋದೆ ಇಲ್ಲ ಹಂಗೆ ವಿಶೇಷತೆ ಅಂದ್ರೆ ಈ ಊರಿನ ವಿಶೇಷತೆ ಅಂದ್ರೆ ಇಲ್ಲೇ ಇನ್ನು ಜಕ್ಣಾಚಾರಿ ಕೆತ್ತಿರುವಂಥ ಕ ಕಲ್ಲಿನ ಕೋಟೆಯಿದೆ ಇಲ್ಲಿ ಹುಬ್ಳಿಯಲ್ಲಿ ಅದ್ರ್ ಅದಂತೂ ಯಾರಿಗೂ ಗೊತ್ತೇ ಇಲ್ಲ ಖರೆ ನಿಜ ಹೇಳಬೇಕಂದ್ರೆ ಅದು ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಇಲ್ಲಿ ಇಲ್ಲಿ ಸುತ್ತಮುತ್ತ ಇರೋರಿಗೂ ಗೊತ್ತಿಲ್ಲ ಇನ್ನು ದೂರ ಬೆ ದೂರ ಅಂತ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಸುತ್ತಮುತ್ತ ಇರೋರಿಗೂ ಗೊತ್ತಿಲ್ಲ ಇವಾಗಿವಾಗ ಏ ಒಬ್ಬರು ಬಂದು ಇದು ಚೆನ್ನಾಗಿದೆ ನೋಡು ಪ್ಲೇಸ್ ಭಾಳ ಚಲೋ ಐತಿ ನೋಡು ಅಂತ ಹೇಳಿದ ತಕ್ಷಣ ಎಲ್ಲಿ ಏನು ಅಂತ ಕೇಳ್ತಾರೆ ಯಾಕಂದರೆ ಇಲ್ಲಿ ಆದ್ ಇರ್ ಆ ಪ್ಲೇಸ್ ಐತಿ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸೊ ಇದ್ರಿಂದಾದರೂ ಎಲ್ಲರಿಗೂ ಆ ಅದೊಂದು ಪ್ಲೇಸ್ ಐತಿ ಈ ಹುಬ್ಳಿಯೊಳಗ ಅದೊಂದು ಗುಡಿ ಐತಿ ಅಂತನ್ನೋದು ಗೊತ್ತಾಗ್ಬೇಕು ಆ ಗುಡಿ ವಿಶೇಷತೆ ಏನಂದ್ರೆ ಈಶ್ವರನ ಮೂರ್ತಿ ಐತೆ ಅಲ್ಲಿ ಈಶ್ವರನ ಮೂರ್ತಿ ಐತಿ ಮತ್ತು ಬಸವಣ್ಣನ ಮೂರ್ತಿ ಐತಿ ತುಂಬ ಭಾಳ ಭಾಳ ಅಂದ್ರೆ ಭಾಳ ಹಳೇದಂದ್ರೆ ಹಳೆಯ ಕಾಲದ್ದದಾವು ಅವೆಲ್ಲ ಅದನ್ನು ನೋಡಬೇಕು ಒಂದು ಸರ್ತಿ ಅದನ್ನು ನೋಡಬೇಕಲ್ಲಿ ಅದು ಅದರದ್ದು ಆಶೀರ್ವಾದ ಪಡಿಬೇಕು ಇನ್ನೂ ಅದನ್ನು ಬಿಟ್ಟು ಇನ್ನು ದೇವಸ್ಥಾನ ಬಿಟ್ಟು ಏನಾದರೂ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ಪಾರ್ಕ್ಗಳಿದೆ ಪಾರ್ಕ್ ಅನ್ನೋಕ್ಕಿಂತ ರುತ್ತುನ್ ಬೆಟ್ಟ ಮತ್ತು ರುತ್ತನ್ ಬೆಟ್ಟ ಐತಿ ಮತ್ತು ಉಣ್ಕಲ್ಕೆರೆ ಉಣ್ಕಲ್ಕೆರೆ ಅಂತಂದ್ರೆ ಎಲ್ಲರ್ಗೂ ಪೇಮಸ್ ಯಾಕಂದ್ರೆ ಪುನೀತಂದು ಪಿಚ್ಚರ್ ಒಳಗೆ ಅದು ಒಂದು ಪ್ಲೇಸ್ ಅದನ್ನು ತಗೊಂಡಿದ್ದಾರೆ ಎಲ್ಲರಿಗೂ ಉಣ್ಕಲ್ಕೆರೆ ಎಲ್ಲೈತಿ ಅಂತಂದ್ಮೇಲೆ ಗೊತ್ತಾಗೇ ಬಿಡ್ತೈತೆ ಹುಬ್ಬಳ್ಳಿ ಅಂದ್ಮೇಲೆ ಉಣ್ಕಲ್ಕೆರೆ ಸಿದ್ಧಾರೂಢಮಠ ಇದಂತೂ ಗೊತ್ತಾಗೆ ಇರ್ತೈತಿ ಇನ್ನು ರುತ್ತುನ್ ಬೆಟ್ಟ ಅನ್ನೋದು ಭಾರೀ ಸ್ ಪ್ಲೇಸ್ ಐತಿ ಅದೂ ವಿಝಿಟ್ ಅಲ್ಲಿಯೂ ವಿಝಿಟ್ ಮಾಡ್ಬೋದು ಇನ್ನು ಸುತ್ತಮುತ್ತ ಸಣ್ಣ ಸಣ್ಣ ದೇವಸ್ಥಾನಗಳಿದ್ರಂತೂ ನೋಡಿ ಇದ್ರೂ ಪರ್ವಾಗಿಲ್ಲ ಎಷ್ಟೊಂದು ಚೆನ್ನಾಗಿರೋದು ಮೂರ್ತಿಗಳಾಗಿರಲಿ ಇಲ್ಲಿ ಸುತ್ತಮುತ್ತ ಪರಿಸರಾಗಿರಲಿ ಭಾರಿ ಐತಿ ಇಲ್ಲಿ ಎಲ್ಲರೂ ಟೂರಿಶ್ಟ್ ಏನಾದರೂ ಬಂದ್ರೆ ಸುತ್ತಮುತ್ತ ಏನಾದರೂ ಬಂದ್ರೆ ಇಲ್ಲಿ ಹುಬ್ಳಿ ಹುಬ್ಳಿ ಸ್ಪೆಶಲಿ ಹುಬ್ಳಿ ಅಂತಂದ್ರೆ ಸಿದ್ಧಾರಮಠ ಇನ್ನೇನಾದರೂ ಧಾರ್ವಾಡ ಈ ಸುತ್ತಮುತ್ತಲಿನಂದ್ರೆ ಹುಬ್ಳಿ ಧಾರ್ವಾಡ ಧಾರವಾಡ ಅಂತ ಹೋದರೆ ಅಲ್ಲಂತೂ ಕೃಷ್ಣನ ಟೆಂಪಲ್ ಇದೆ ಅದಂತೂ ಪಾ ಭಾರಿ ಪ್ಲೇಸ್ ನಾನೂ ಹೋಗಿಲ್ಲ ಅಲ್ಲಿ ನನ್ನ ಫ್ರೆಂಡ್ಸ್ ಹೋಗಿ ಫೋಟೊ ಅದೆಲ್ಲ ತಕೊಂಡು ಬಂದಿದ್ದು ನಾನು ನೋಡಿದ್ದೀನಿ ಬಟ್ ನಾನು ಹೋಗ್ಬೇಕು ಅಲ್ಲಿ ವಿಝಿಟ್ ಮಾಡ್ಬೇಕು ಒಂದು ಸರ್ತಿ ಅಂತ ನಂಗೆ ಭಾಳ ಆಸೆ ಐತಿ ಸೊ ನೀವೂ ಹೋಗ್ರೀ ಯಾಕಂದ್ರೆ ಅಲ್ಲಿ ಕೃಷ್ಣನ ಆಶೀರ್ವಾದನೂ ಪಡಿಬೋದು ಕೃಷ್ಣನ ಟೆಂಪಲ್ ಅಂತೂ ಭಾರಿ ಅಂದ್ರೆ ಭಾರಿ ಐತಂತದೆ ಒಂದು ಸರ್ತಿ ಹೋಗ್ಬೇಕು ನಾನೂ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಡೆಫಿನೆಟ್ಲಿ ಹೋಗೇ ಹೋಗ್ತೀನಿ ಅಲ್ಲಂತೂ ನೀವು ಹೋಗ್ ನಾವೆಲ್ಲರೂ ಸೇರಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಹೋಗ್ಬೇಕು ಅಲ್ಲಿಯೂ ಭಾರಿ ಇದ್ಯಂತೆ ಅಲ್ಲಿ ಕೃಷ್ಣನ ಮೂರ್ತಿ ಆಗಲಿ ಅಲ್ಲಿ ವಿಶೇಷತೆ ಆಗಲಿ ಪೂಜೆ ಅಂತೂ ಭಾರಿ ಸಖತ್ತಾಗಿ ಮಾಡ್ತಾರ್ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರಲ್ಲಿ ಪೂಜೆ ಪೂಜೆ ಆ ಕೃಷ್ಣನ ಆಶೀರ್ವಾದ ಪಡಿಬೇಕಂದ್ರೆ ಭಾರಿ ಅಲ್ಲಿ ಅಲ್ಲೇನು ಊಟ ಅದು ಅಂದರೆ ಭಾಳ ರುಚಿ ಇರ್ತೈತಿ ಅಂತ ಭಾಳ ರುಚಿ ರುಚಿ ಆಗಿರ್ತೈತಿ ಅದನ್ನು ನಾವು ತಿನ್ನಬೇಕು ಅನಿಸುತ್ತೆ ತಿಂದೇ ರುಚಿ ನೋಡ್ಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಕೃಷ್ಣನ ಆಶೀರ್ವಾದ ನಾವು ಪಡಿಬೇಕು ಮತ್ತು ಇನ್ನು ಹುಬ್ಳಿ ಹುಬ್ಳಿಯೊಳಗ್ ಸುತ್ತಮುತ್ತ ಅಂತ ಹೇಳಿದ್ರೆ ಇನ್ನು ರುದ್ರಾಕ್ಷಿ ಮಠ ಇಲ್ಲಂತೂ ಸುತ್ತಮುತ್ತ ಇರೋ ಜನಕ್ಕೆ ಅಷ್ಟೇ ಗೊತ್ತೈತೆ ಈ ಏರಿಯಾ ಈ ಕಡೆ ಏರಿಯಾ ಆ ಕಡೆಗೆ ಏರಿಯಾ ಇರೋದು ಬಿಟ್ಟರೆ ಮತ್ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯಾಕೆಂದರೆ ಇಲ್ಲಿ ಅಜ್ಜಾರ್ದು ಆಶೀರ್ವಾದ ಇದೆ ಜಗದ್ಗುರು ಆಶೀರ್ವಾದವಿದೆ ಮತ್ತು ಇಲ್ಲಿಯೂ ಪರ್ಮೇಶ್ವರನ ಮೂರ್ತಿ ಇದೆ ಸೊ ಈ ಪರ್ಮೇಶ್ವರನ ಮೂರ್ತಿ ಅಂತೂ ಸಖತ್ತಾಗೈತಿ ಕೆಳಗೆ ಮನಿಯೊಳಗೆ ಹೋಗಿ ನೋಡುವಂಥ ಪ್ಲೇಸ್ ಐತಿ ಇದು ರುದ್ರಾಕ್ಷಿ ಮಠ ಇನ್ನು ರುದ್ರಾಕ್ಷಿ ಮಠ ಅಂತಂದು ಬಂದ ತಕ್ಷಣ ಯಾರಿಗಾದ್ರೂ ಏನಾದರೂ ಏರ್ಯಾ ಗೊತ್ತಾಗಿಲ್ಲಾಂದರೆ ಏನಕ್ಕೆ ಪ್ಲೇ ನಾ ಎಲ್ಲೋಗ್ತಾ ಇದ್ದೀನಿ ಏನು ಗೊತ್ತಾಗ್ತಾ ಇಲ್ಲಾಂದರೆ ರುದ್ರಾಕ್ಷಿ ಮಠ ಅಂತ ಹೇಳಿದರೆ ಯಾರಾದರೂ ಇಲ್ಲಿ ಬಿಟ್ಟೇ ಬಿಡ್ತಾರೆ ರುದ್ರಾಕ್ಷಿ ಮಠ ಇದ್ರಿಂದ ಇಲ್ಲಿ ನಿಂತರೆ ಯಾವ ದಾರಿಗೆ ಹೋಗಬೇಕೋ ಅದು ಗೊತ್ತಾಗೇ ಆಗುತ್ತೆ ಯಾಕಂದರೆ ಈ ರುದ್ರಾಕ್ಷಿ ಮಠ ಅನ್ನೋದೇ ನಡಕ್ಕೆ ಇರೋದು ಆ ಕಡೆ ಏರಿಯಾ ಈ ಕಡೆ ಏರಿಯಾಯಿಂದ ನಡಕ್ಕೇ ಇರೋದು ನಾವೆಲ್ಲೋ ಹೋಗಬೇಕು ಅಂದರೆ ರುದ್ರಾಕ್ಷಿ ಮಠದ ಕಡೆ ನಿಂತೇನಾದರೂ ನಮ್ಗೆ ಈ ಏರಿಯಾ ಗೊತ್ತಾಗ್ತಾ ಇಲ್ಲಾಂದರೆ ಸಾಕು ಸುತ್ತಮುತ್ತ ಇರೋ ಜನ ಹಾಂ ನೀವೆಲ್ಲೋಗಬೇಕು ಹಾಂ ಇಲ್ಲೋಗಬೇಕಾ ಹೀಗೋಗಿ ಅಂತ ತೋರಿಸ್ಕೊಡ್ತಾರೆ ಅಂದರೆ ಈ ರುದ್ರಾಕ್ಷಿ ಮಠದ ಕಡೆ ನಿಂತು ಏನಾದರೂ ನಾವು ಯಾರಿಗಾದ್ರೂ ಹೆಲ್ಪ್ ಕೇಳಿದರೆ ಏನಾದರೂ ಮಾಡಿದರೆ ಹೆಲ್ಪ್ ಮಾಡೇ ಮಾಡ್ತಾರ ಭಾಳ ಚಲೋ ಹೆಲ್ಪ್ ಮಾಡ್ತಾರ ಮತ್ತು ಇದು ರುದ್ರಾಕ್ಷಿ ಮಠದ ವಿಶೇಷತೆ ಏನಂತಂದ್ರೆ ಎಲ್ಲ ಶುಭ ಕಾರ್ಯಗಳು ಇಲ್ಲೇ ನಡೆಯೋದು ಈ ರುದ್ರಾಕ್ಷಿ ಮಠದೊಳ್ಗೇನ ನಡೀತೈತಿ ಒಂದು ಬರ್ತಡೆ ಬರ್ತಡೆ ಆಗಿರಲಿ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೊದಾಗಿರಲಿ ಮತ್ತು ಏನಾದರೂ ನಾಮಕರಣ ಆಗಿರಲಿ ಎಲ್ಲವೂ ಈ ರುದ್ರಾಕ್ಷಿ ಮಠದಲ್ಲೇ ಮಾಡ್ತಾರ ಭಾರಿ ಅಂದ್ರೆ ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರ್ ಇಲ್ಲಿ ಬಾ ಕಣ್ಣು ತುಂಬ್ಕೊಳಕ್ ಆಗುವುದಿಲ್ಲ ಅಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರ ಮತ್ತು ಎಲ್ಲದ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲಿ ಬರ್ತಾರೆ ಅಜ್ಜಾರು ಬರ್ತಾರೆ ಸದ್ಗುರು ಅಜ್ಜಾರು ಬರ್ತಿರ್ತಾರೆ ಎಲ್ಲ ಅಜ್ಜಾರು ಇಲ್ಲಿ ಬಂದು ಆ ಈಶ್ವರನ ಆ ಆಶೀರ್ವಾದ ಇವರೂ ತಗೊಂಡು ನಮ್ಗೆಲ್ರಿಗೂ ಅವ್ರು ದರ್ಶನ ಕೊಡ್ತಾರೆ ಆ ಬಂದಂಥ ಅಜ್ಜಾರು ಅವರ ಪ್ರವಚನ ಆಗಿರಲಿ ಮತ್ತು ಅವ್ರು ಹೇಳೋ ಮಾತು ಯಾಕೆ ವಾಕ್ಯಗಳು ಎಲ್ಲವೂ ಮನುಷ್ಯನ ತಲಿಗೆ ಹೋಗುವಂಥದ್ದು ಹೋಗುವಂಗ್ ರೀತಿ ಒಳಗೆ ಹೇಳ್ತಾರವ್ರು ಮತ್ತು ಅದು ಬಂದಂಥ ದಿನ ಇರ್ತೈತಲ್ಲ ಭಾಳ ಶುಭದಿನ ಹುಡುಕಿ ಬಂದಿರ್ತಾರೆ ಆ ಶುಭದಿನ್ದೊಳಗೆ ನಾವೇನಾದರೂ ಅಜ್ಜಾರ್ನ ನೋಡಿದ್ರೆ ನಮ್ಗೆ ಇನ್ನೂ ಶುಭಗಳಿಗೆ ಹೆಚ್ಚಾಗ್ತೈತಿ ಅನ್ನೋ ನಂಬಿಕೆ ಅಭಿಪ್ರಾಯ ನಮ್ಮ ಸುತ್ತಮುತ್ತಿನ ಜನಕ್ಕಂತೂ ಐತಿ ಮತ್ತ ಇಲ್ಲಿ ಬಂದಂತಹ ಎಲ್ರಿಗೂ ಹೊಟ್ಟೆ ಹಸಿವು ಅಂತ ಬಂದರೆ ಹುಬ್ಳಿ ಧಾರವಾಡ ಆಗಿರಲಿ ಸುತ್ತಮುತ್ತ ಆಗಿರಲಿ ಹೊಟ್ಟಿ ಹಸಿವಂತ ಬಂದರೆ ದಾನ ಧರ್ಮಗಳನ್ನು ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಇರುವಂಥ ಪ್ಲೇಸ್ ಆಗಿರಲಿ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಅಂತೂ ಇಷ್ಟ ಪಡೋದಂದ್ರೆ ಎಲ್ಲರ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಗೊತ್ತು ಸಿದ್ಧಾರಮಠ ಆ ಸಿದ್ಧಾರಮಠದಲ್ಲಿ ಅವರಂತೂ ಅಲ್ಲಿ ಯಾ ಎಷ್ಟೋ ಅನಾಥರು ಊಟ ಸಿಗದೇ ಮೈಗೆ ಬಟ್ಟೆ ಇಲ್ಲದೆ ಆದ್ ಹಾದಿ ಬೀದಿಲಿ ಹೋಗ್ತಾ ಇರ್ತಾರೆ ಬೀಳ್ತಾ ಇರ್ತಾರೆ ಅವ್ರುನ್ನ ಅವ್ರೆಲ್ಲರೂ ಒಂದು ಸ್ವಲ್ಪ ಕಷ್ಟಪಟ್ಟು ಮುಂದೆ ಬಂದು ಅಜ್ಜನ ಮಠ ಸೇರಿಬಿಟ್ರೆ ಸಾಕು ಅಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅವ್ರಿಗೆ ನೆಮ್ಮದಿ ಅನ್ನೋದು ಅಲ್ಲಿರುತ್ತೆ ಅಲ್ಲಿ ಊಟಕ್ಕಂತೂ ಯಾವುದೇ ಥರದ್ದು ಪ್ರೋಬ್ಲಮ್ ಆಗಲ್ಲ ಯಾಕಂದ್ರೆ ಯಾವ ವ್ ಹಸಿವು ತಾನಾಗೇ ಹೊಟ್ಟೆ ಹಸಿವು ಟೈಮ್ ನೋಡಿ ಬರ್ಲಿಲ್ಲಾಂದ್ರೂ ಅಲ್ಲಿ ಹಂಚುವಂಥ ಭಕ್ತಾದಿಗಳಾಗಿರಲಿ ಅಲ್ಲಿ ಅಜ್ಜಂದು ಆಶೀರ್ವಾದ ಪಡೆದಂಥ ಪ್ರಸಾದ ನೀಡೋರಾಗಿರಲಿ ಕರೆಕ್ಟ್ ಟೈಮಿಗೆ ಕರ್ದು ಊಟ ನೀಡ್ತಾರೆ ಕರೆಕ್ಟ್ ಟೈಮಿಗೆ ಚಾ ಕೊಡ್ತಾರೆ ಕರೆಕ್ಟ್ ಟೈಮಿಗೆ ನೀರು ಮತ್ತು ಕರೆಕ್ಟ್ ಟೈಮಿಗೆ ನಾಷ್ಟಾ ಎಲ್ಲನೂ ಕರೆದು ಮಾಡಿ ಕೊಡ್ತಾರೆ ಅದ್ರಿಂದಲೂ ಆ ಸಿದ್ಧಾರಮಠ ಅಂತೂ ಭಾಳ ಭಾಳ ಅಂದ್ರೆ ಭಾಳ ಪೇಮಸ್ ಆಗಿತ್ತಿ ಹಾ ಮತ್ತು ಇನ್ನು ಎಲ್ಲದ್ಕಿಂತ ಹೆಚ್ಚಾಗಿ ಅಲ್ಲಿರೋ ಸಿದ್ಧಾರೂಢಜ್ಜನ ಶಿಷ್ಯ ಆಗಿರಲಿ ಮತ್ತು ಸಿದ್ಧಾರೂಢಜ್ಜ ಆಗಿರಲಿ ಅವ್ರದ್ದು ಮೂರ್ತಿಗಳಂತೂ ಭಾರಿ ಐತಲ್ಲಿ ಅವರು ಮಲ್ಕೊಂಡಿರೋದು ಒಂದು ಮೂರ್ತಿ ಐತಿ ಅದಂತೂ ಸಖತ್ತಾಗೈತಿ ಭಾಳ ಭಾಳಂದ್ರೆ ಭಾಳ ಛಲೋ ಐತಿ ಅಲ್ಲಿ ಆ ಮೂರ್ತಿ ನೋಡ್ಬೇಕಂದ್ರೆ ಮಸ್ತ್ ಐತಿ ಇನ್ನು ಮೇಲುಗಡೆ ಅಲ್ಲಿ ದೂರ ನಿಂತು ನೋಡಿದ್ರೆ ನಾವೆಲ್ಲೋ ಯೋ ಬೇರೆ ಥರ ಬೇರೆ ಇನ್ನು ಪ್ಲೇಸ್ ಅಂದರೆ ನಾವು ಉಡುಪಿಗೋದ್ರೆ ಕೃಷ್ಣನ ನೋಡ್ತೀವಿ ಉಡುಪಿ ಕೃಷ್ಣನ ನೋಡೋದು ಹೊರ್ನಾಡಗೆ ಹೋದ್ರೆ ಅನ್ನಪೂರ್ಣೇಶ್ವರಿ ಮತ್ತು ಧರ್ಮಸ್ಥಳಕ್ಕೆ ಹೋದ್ರೆ ಧರ್ಮಸ್ಥಳ ಅಜ್ಜನನ್ನ ಎಲ್ಲ ಹೆಂಗೆ ನೋಡ್ತೀವಲ್ಲ ಅದಿರಾ ಒಂದೊಂದು ಊರಿಗೆ ಹೆಂಗೆ ದೇವಸ್ಥಾನಗಳು ಪ್ರಸಿದ್ಧ ಆಗ್ಯವಲ್ಲ ಅದೇ ರೀತಿಯಾಗಿ ನಮ್ಮ ಹುಬ್ಳಿಯೊಳಗೆ ಅಂದ್ರೆ ಸಿದ್ಧಾರಮಠ ಅದು ಪ್ರಸಿದ್ಧಿ ಪಡೆದಂಥ ಸ್ಥಳ ಪ್ರಸಿದ್ಧಿ ಆದಂತಹ ದೇವಾಲಯ ಅಂದ್ರೆ ನಮ್ದು ಸ್ ಹುಬ್ಳಿಯೊಳಗ್ ಸಿದ್ಧಾರಮಠ ಅದ್ರ ಬಗ್ಗೆ ಅಂತೂ ಹೇಳಕ್ಕ ಆಗೋದಿಲ್ಲ ಅಷ್ಟಂದ್ರೆ ಅಷ್ಟು ಒಳ್ಳೆದದ ಇನ್ನು ಉಣ್ಕಲ್ಕೆರೆ ಉಣ್ಕಲ್ಕೆರೆ ಅಂದಮೇಲೆ ನಾವು ಸಂಡೇ ಬಂದ್ರೆ ಸ್ಯಾಟರ್ಡೇ ಸಂಡೆ ಬಂದ್ರೆ ಎಲ್ಲರಿಗೂ ಗೊತ್ತು ಹಾಲಿಡೇ ಇದ್ದೇ ಇರ್ತೈತಿ ಎಲ್ಲಾರ್ಗೆ ಸೂಟಿ ಇರ್ತೈತಿ ಮನೆಯೊಳಗೆ ಕುಂತು ಏನು ಮಾಡೋದಂತ ಹೇಳಿ ಇನ್ನು ಊಟ ಗೀಟ ಕಟ್ಟಿಕೊಂಡು ನಾಷ್ಟ ಕಟ್ಟಿಕೊಂಡು ಎಲ್ಲ ಮಕ್ಕಳನ್ನ ಮ ಫ್ಯಾಮ್ಲಿ ಕರ್ಕೊಂಡು ತುಂಬಿದ ಕುಟುಂಬ ಇತ್ತಂದ್ರೆ ಇನ್ನೂ ಮಸ್ತ ಎದಕಂದ್ರೆ ಅಲ್ಗೆ ಹೋಗ್ಬೇಕಂದ್ರೆ ಭಾಳ ಜನ ಹೋಗ್ಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಅಲ್ಲಿ ಎಲ್ಲರೊ ಖುಷಿಯಿಂದ ಹೋಗ್ಬೇಕು ನಾವಂತೂ ಅಲ್ಲಿ ಅಲ್ಲೋಗಿ ವಿಝಿಟ್ ಮಾಡಿಬಿಟ್ರೆ ಸಾಕಪ್ಪ ದೇವರೇ ಅಯ್ಯಯ್ಯೋ ಅಲ್ಲಿ ಕಾಲ ಕಳೆದಂಗೆಲ್ಲ ಅಯ್ಯೋ ಇಷ್ಟು ಜಲ್ದಿ ಟೈಮ್ ಹೋಯ್ತಾ ಅನ್ನೋ ರೀತಿಲಿ ನಾವಿರ್ತೀವಿ ಆ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವಂತೂ ಭಾರಿ ಮಜಾ ಮಾಡೀವಿ ನಾವು ಅಲ್ಲಿ ಹೋಗಿದ್ವಿ ಪ್ಯಾಮ್ಲಿ ಎಲ್ಲ ಜೊತಿಗೆ ಹೋಗ್ತೀವಿ ಅಲ್ಲಿ ಜೋಕಾಲಿ ಆಡೋದಾಗಿರಲಿ ಅಲ್ಲಿ ನೀರು ನೀರು ನೋಡೋದಾಗಿರಲಿ ಅದು ನೀರೊಳಗಿರೋ ಮೀನು ಅಂತೂ ಭಾರಿ ಸಖತ್ತಾಗಿ ಕಾಣ್ತಿರ್ತೈತಿ ಎಲ್ಲರಿಗೂ ಖುಷಿ ಅನ್ನಿಸ್ತೈತಿ ಅಲ್ಲಿ ಹೋದ್ರಂದ್ರೆ ಆ ಸಾಕು ಬಿಡಪ್ಪ ಇವತ್ತೊಂದು ಇವತ್ತಿನ ದಿನ ಅಂತೂ ಭಾರಿ ಖುಷಿಯಿಂದ ಕಳೆದ್ವಿ ನೋಡು ಅನ್ನೋ ರೀತಿಲಿ ಇರ್ತೈತಿ ಇನ್ನು ಟೈಮ್ಗೆ ಸರಿ ಊಟ ಮಾಡೋದಿರಲಿ ಎಲ್ಲರೂ ಹಂಚ್ಕೊಂಡು ಕೂತ್ಕೊಂದ್ ತಿನ್ನೋದಾಗಿರಲಿ ಅದಂತೂ ಭಾರಿ ಖುಷಿ ನಿಜ್ವಾಗ್ಯೂ ಆದರೆ ಅದಂತೂ ಭಾರಿ ಅಂದ್ರೆ ಭಾರಿ ಖುಷಿಪಡಿಸ್ತೈತೆ ಅದು ಎಲ್ಲರಿಗೂ ನೆಮ್ಮದಿ ಕೊಡುವಂಥ ಸ್ಥಳ